ಆಂ ಹಲೋ ಹೇಳಿರಿ ಹಾಂ ಎಷ್ಟು ಮಂದಿ ಇದ್ದೀರ ರೀ ಮೂರು ಜನ ರೀ ಕಿಲಾ ಕಿ ಕಿಲಾ ಅಷ್ಟಕ್ಕ ಹೊಬೇಕ್ ರು ಮತ್ತೆ ಬೇರೆ ಕಡೆ ಪ್ಲೇಸ್ ಏನಾದ್ರು ಹೊಬೇಕ್ ಅಂದರೆ ಮೂರು ಜನ ಅಂದ್ರೆ ಒಂದು ಸಿಕ್ಸ್ ತೌಸಂಡ್ ರೀ ಆರ್ನೂರು ರೂಪಾಯಿ ಆಕೈತ್ ನೋಡಿರಿ ಅಲ್ಲ ರೀ ಸರ್ರ ಮೂರು ಜನ ಇದೀರ ನೀವು ಅದ್ರೊಳಗೆ ನಾವೇ ಆಟೋದಾಗೆ ಮತ್ತೆ ಪೆಟ್ರೋಲ್ ಹಾಕ್ಕಸ್ಬೇಕ್ ರೀ ನಮ್ಮ ಟಯರ್ ಸವ್ಕಳಿ ನೋಡ್ಕೋಬೇಕು ರೀ ನಮ್ಮ ಇಂಜನ್ ನೋಡ್ಕೋಬೇಕು ರೀ ಅದ್ರೊಳಗೆ ಕೆಟ್ಟೋಯ್ತು ರೀ ಏಯ್ ಆಗಲ್ಲ ಬಿಡಿರಿ ಸರ್ ನಮ್ಗೆ ಅಂದ್ರೆ ಒಂದು ಐದುನೂರು ರೂಪಾಯಿ ಕೊಡಿರಿ ಐದುನೂರು ರೂಪಾಯ್ಗೆ ಬರ್ತೇವೆ ರೀ ಎರಡು ನೂರು ಆಗಲ್ಲ ಬಿಡಿರಿ ನೀವು ಅಂದ್ರೆ ಮೂರು ಮಂದಿ ಇದ್ದೀರಿ ಒಂದು ನಾಲ್ಕುನೂರು ರೂಪಾಯಿ ಅಂತು ಕೊಡಿರಿ ನಾಲ್ಕು ನಾಲ್ಕುವರೆ ನೂರು ರೂಪಾಯಿ ಆದ್ರೆ ಬರ್ತೇನೆ ರೀ ಆಗಲ್ಲ ಬಿಡ್ರಿ ಸರ್ರ ನಂಗೆ ಫೈನಲ್ ರೀ ಮೂರುವರೆ ನೂರು ರೂಪಾಯಿ ಕೊಡಿರಿ ಅಂದ್ರೆ ಬಂದು ಇಳಿಸ್ತೇನೆ ರೀ ನಾನೇ ಎಲ್ಲಿ ಇದ್ದೀರಿ ಈಗ ರೀ ಆಯ್ತು ಆಯ್ತು ರೀ ಕಿಲಾ ಅಷ್ಟೇ ಅಲ್ಲ ರೀ ಆಯ್ತು ಆಯ್ತು ರೀ ಈಗ ಸದ್ಯ ಬರ್ತೇನೆ ನೋಡಿರಿ ಅಲ್ಲೇ